ಬರಹಗಾರರ ಆತಂಕ ಏನಿರುತ್ತೆ ಅಂತಂದರೆ ನಾವು ಬರ್ಯೋದು ಎಲ್ರಿಗೂ ಅರ್ಥ ಆಗತ್ತಾ ಅರ್ಥ ಆಗಲ್ಲವಾ ಅನ್ನೋದಿರುತ್ತೆ ನಮ್ಮ ಬರವಣಿಗೆನೇ ನಮಗೆ ಚೆನ್ನಾಗಿಲ್ಲ ನಾವು ಈ ಥರ ಬರೀಬೇಕು ಅವ್ರು ಚೆನ್ನಾಗಿ ಬರೀತಾ ಇದ್ದಾರೆ ಇಲ್ಲ ನನ್ನ ಬರವಣಿಗೆ ಚೆನ್ನಾಗಿಲ್ಲ ನಾನು ಇನ್ನೂ ಇನ್ನೂ ಮುಂದಕ್ಕೆ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ ಅದೇ ತರಹವೇ ಬರಹಗಾರರಿಗೂ ಕೂಡ ಇರುತ್ತೆ ಮತ್ತು ನಮ್ಮ ಬರವಣಿಗೆ ಚೆನ್ನಾಗಿದೆ ಅಂತನ್ಬಿಟ್ಟು ಬೇರೇರ್ ಯಾರಾದ್ರೂ ಬಂದು ಹೇಳದ್ರೆ ನಾವು ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ ನಮ್ಮ ನಮ್ಮ ಬರವಣಿಗೇನೇ ಚೆನ್ನಾಗಿದೆ ಅವರಿಗಿಂತ ಅಂತನ್ಬಿಟ್ಟು ಅದೇ ಯಾರದೂ ಚೆನ್ನಾಗಿಲ್ಲ ಅಂತ ಹೇಳದ್ರೆ ಅವ್ರಿಗಿಂತ ನಾವು ಇನ್ನೂ ಚೆನ್ನಾಗಿ ಬರೀಬೇಕಪ್ಪ ಇನ್ನೂ ಚೆನ್ನಾಗಿ ನಾವು ತಿಳ್ಕೊಬೇಕು ಬರವಣಿಗೆ ಬಗ್ಗೆ ಹೆಂಗ್ ಬರೀಬೇಕು ಏನು ಅಂತನ್ಬಿಟ್ಟು ನಾವು ತಿಳ್ಕೊತಿವಿ ಇಲ್ಲಾಂತಂದರೆ ಯಾರಾದ್ರೂ ಒಬ್ರುದಿಂದ ನಿನ್ನ ಬರವಣಿಗೆ ಚನ್ನಾಗೈತೆ ಅಂತನ್ಬಿಟ್ಟು ಹೇಳ್ಬಿಟ್ರೆ ನಾವೇನ್ಮಾಡ್ತೀವಿ ಅಂತಂದರೆ ನಾವು ಮುಂದಕ್ಕೆ ಹೋಗೋದೇ ಇಲ್ಲ ಇಷ್ಟೇ ಸಾಕು ಬಿಡು ನಾವಿಲ್ಲೇ ಹಿಂಗೆ ಚೆನ್ನಾಗಿ ಬರೀತಿವಿ ಅಂತನ್ಕೊಂಡು ನಾವು ಸುಮ್ಮನೆ ಆಗ್ಬಿಡ್ತೀವಿ ಅದಕ್ಕೆನೆ ಯಾರೇ ಆಗಲಿ ಯಾರದೇ ಬರವಣಿಗೆ ಚೆನ್ನಾಗಿದ್ರೂ ಕೂಡ ನಾವು ಚೆನ್ನಾಗಿಲ್ಲ ಅಂತನೇ ಹೇಳಬೇಕು ಏನಕ್ಕೆ ಅಂತಂದರೆ ಅವ್ರು ಇನ್ನೂ ಚೆನ್ನಾಗಿ ಬರಿಯೋದನ್ನ ಕಲ್ತುಕೊಳ್ತಾರೆ ಇಲ್ಲಾಂತಂದ್ರೆ ಅಲ್ಲಿಗೇ ನಿಲ್ಸ್ಬಿಡ್ತಾರಲ್ಲ